ನಾನು ಚಿಕ್ಕವ್ಳಿದ್ದಿದ್ದಿದ್ದಾವಾಗಿಂದ ನನಗೆ ಕುಕಿಂಗ್ ಕಲಿಯೋದು ಕುಕಿಂಗಲ್ಲಿ ವೈರೈಟಿ ಐಟಮ್ ಮಾಡೋದು ಅದೆಲ್ಲ ಅಂದರೆ ನನಗೆ ತುಂಬ ಇಷ್ಟ ಇತ್ತು ನಾನು ಟ್ವೆಲ್ ಇಲ್ಲ ಲೆವೆನ್ ಇಯರ್ಸ್ ಫಸ್ಟ್ ಒಲ್ಲಡೆನೇ ನಾನು ಟೀ ಕಾಫಿ ಮಾಡಕ್ಕೆ ಹೋಗ್ತಾ ಇದ್ದೆ ಆಮೇಲೆ ನಮ್ಮಮ್ಮ ಇಲ್ದಿದ್ದಿರ ಟೈಮ್ನಲ್ಲಿ ನಾನು ಕುಕಿಂಗ್ ಮಾಡ್ತಾ ಇದ್ದೆ ಅದನ್ನು ಏನಾದರೂ ಕೆಟ್ಟಾಗ್ಬಿಟ್ರೆ ನನಗೆ ಬಟ್ ನಮ್ಮಮ್ಮ ಬರೋ ತನಕ ನಮ್ಮಮ್ಮಂಗೆ ಗೊ ಗೊತ್ತಿಲ್ಲದಿರೋ ಥರನೇ ನನ್ನನ್ನು ಅದನ್ನು ಬಿಸಾಕ್ಬಿಡ್ತಾಯಿದ್ದೆ ಅದನ್ನು ಸರಿಯಾಗಿ ಮಾಡ್ಬಿಡ್ತಾಯಿದ್ದೆ ಅದನ್ನು ಮಕ್ಕಳಿಗೆ ಕೊಟ್ಟು ಬೇರೆ ಮಕ್ಕಳಿಗೆ ಕೊಟ್ಬಿಟ್ಟು ನಾನು ತಿನ್ಸ್ಬಿಡ್ತಾಯಿದ್ದೆ ಬಟ್ ಅಷ್ಟೊಂದು ಏನಿಲ್ಲ ಬಟ್ ನಮ್ಮಮ್ಮ ಬೈತಾರೆ ಅನ್ಬಿಟ್ಟು ಯಾರಾದರೂ ಮನೆಗೆ ಹೋಗಿ ಅವ್ರನ್ನ ಕೊಡ್ಬಿಡೋದು ಅವ್ರನ್ನ ನೋಡಿ ನಾನು ಮಾಡಿದ್ದೀನಿ ಅಂತ ಕೊಡೋದು ನಮ್ಮಮ್ಮ ಓದಿಕೋ ನೀನು ಫಸ್ಟು ಅದನ್ನೆಲ್ಲ ಆಮೇಲೆ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದ್ದರು ನಾನು ಅದು ಇದು ಮಾಡಿಕೊಂಡಿಲ್ಲ ಆವಾಗಿಂದನೇ ನನಗೆ ಕುಕಿಂಗ್ ಕಲಿಯೋದೇ ನನಗೆ ಆಸೆ ಒಂದು ಇತ್ತು ಆವಾಗವಾಗವಾಗವಾಗ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೆ ಆಮೇಲೆ ನಾವು ಬೇರೆ ಊರಿಗೆ ಶಿಫ್ಟ್ ಆಗ್ಬಿಟ್ವು ಬೇರೆ ಊರಿಗೆ ಸಿಟಿಗೆ ಶಿಫ್ಟಾಯಿತು ಆಗ ನಮ್ಮಮ್ಮ ಇರಲಿಲ್ಲ ನಮ್ಮ ಮಾಮಿ ಮನೆಯಲ್ಲಿ ಇದ್ವು ನಾವು ಮಾಮ ಮಾಮಿ ಮನೆಗೂ ಇದ್ದರು ನಾನು ಆವಾಗ ಅವ್ರೇನು ಮಾಡ್ಬಿಟ್ಟವ್ರೆ ನನಗೆ ಯಾರೋ ಡೆಡ್ ಆಗ್ಬಿಟ್ಟಿದ್ರು ಅಕ್ಕಪಕ್ಕದಲ್ಲಿ ಅವ್ರು ಡೆಡ್ ಆಗಿಬಿಟ್ಟಿದ್ದಾರೆ ನೀನು ಮಾಡ್ತಿಯಲ್ಲ ಅನ್ಬಿಟ್ಟು ಐದು ಕೆ ಜಿ ಅನ್ನ ಮಾಡಿ ಬೇಳೆ ಸಾಂಬಾರು ಮಾಡಿ ಅದನ್ನು ಎಲ್ಲ ಮಾಡಿಕೋ ಅಂದರು ಆವಾಗ ನನಗೆ ಅಷ್ಟು ಮಾಡೊಕ್ಕೆ ನನಗೆ ಬರ್ತಾ ಇರಲಿಲ್ಲ ಆವಾಗ ನಾನೇನು ಮಾಡಿಬಿಟ್ಟೆ ಅಂದರೆ ಒಂದು ಕೆ ಜಿ ಅಕ್ಕಿಗೆ ಇಷ್ಟು ಉಪ್ಪು ಹಾಕ್ತಾರೆ ಅನ್ಬಿಟು ಒಂದು ಕೆ ಜಿ ಅಕ್ಕಿ ಆ ತರ ನೀರು ಫಸ್ಟ್ ಒಂದು ಕೆ ಜಿದು ನೀರು ಆಮೇಲೆ ಎರಡು ಕೆ ಜಿದು ನೀರು ಆಮೇಲೆ ಆ ಥರ ಮಾಡಿಕೊಂಡು ಒಂದು ಕೆ ಜಿಗೆ ಉಪ್ಪು ಎಷ್ಟು ಹಾಕ್ತಾರೆ ಅದನ್ನು ನೋಡಿ ನಾನು ಒಂದು ಐಡ್ಯಾಯಿಂದ ಮಾಡ್ಸ್ಬಿಟ್ಟೆ ಅವ್ಗ್ ಅವ್ಗ್ ಅವ್ರಿಗೆ ಗೊತ್ತೇ ಇರಲಿಲ್ಲ ನಮ್ಮ ಮಾಮ ಮಾಮಿಗೆ ಇವ್ಳು ಅಡಿಗೆ ಮಾಡ್ತಾಳೆ ಅಂತನೆ ಗೊತ್ತಿಲ್ಲ ಅವ್ರಿಗೆ ಮಾಡಿಬಿಡು ಅಂದರು ಹೇಗೂ ಹೇಳ್ಬಿಟ್ಟವ್ರೆ ನಾನು ಮಾಡ್ಬಿಟ್ಟು ಇವಾಗೇನು ಹೇಳಂಗಿಲ್ಲ ಇಲ್ಲ ಇವಾಗ ಅವ್ರಿಗೂ ಬರೋದಕ್ಕೆ ಇದು ಇದೆ ಅವ್ರು ಪಾಪ ಅಲ್ಲಿದ್ದಾರೆ ಅನ್ಬಿಟ್ಟು ಇವಕ್ಕೆ ಇಂಟ್ರಸ್ಟ್ ಅಲ್ಲ ನನಗೆ ಕುಂಕಿಂಗ್ ಮಾಡೋದಕ್ಕೆ ನಾನು ಓಕೆ ಅನ್ಬಿಟ್ಟು ಫಸ್ಟ ಟೈಮ್ ನಾನು ಫೈ ಕೆ ಜಿ ರೈಸ್ ಮಾಡಿದೆ ನಾನು ಬಟ್ ಫೈವ್ ಕೆ ಜಿ ರೈಸ್ ಅಂದರೆ ಅದೇ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದಿದ್ದು ನಾನು ಊಟಕ್ಕಂತ ಫೈವ್ ಕೆ ಜಿ ಇದು ರೈಸನ್ನ ನಾನು ಮಾಡಿಬಿಟ್ಟೆ ಅನ್ನ ಸಾಂಬಾರು ಅದೆಲ್ಲ ಮಾಡಿ ಏನೋ ನನಗೆ ಆ ಥರ ಅದು ಇವಾಗ ನಮ್ಮನೆಗೆ ಎಷ್ಟು ಹಾಕ್ತಾರೆ ಅದನ್ನು ನಮ್ಮಮ್ಮ ನೋಡಿ ಮಾಡೋದು ನೋಡ್ತಾ ಇರ್ತೀನಲ್ಲ ಅದನ್ನು ಅಷ್ಟು ಅನ್ನಕ್ಕೆ ಅಷ್ಟೊಂದು ಇದು ಬೇಕು ಅನ್ಬಿಟ್ಟು ಡೌಟಿಂದ ಮಾಡ್ಬಿಟ್ರು ಆಮೇಲೆ ನಮ್ಮ ಮಾಮಿಯವ್ರು ಬಂದು ಹೇಳಿದರು ಎಷ್ಟು ಚೆನ್ನಾಗಿ ಮಾಡಿದ್ಯಲ್ಲಮ್ಮ ಅಂತ ಆಮೇಲೆ ಹೇಳಿದೆ ನನ್ಗೆ ಬರಲ್ಲ ಇಷ್ಟು ಮಾಡಿದ್ದಿ ಅಂತ ಅವರೇ ಶಾಕ್ ಆಯಿತು ಮ ಬರಲ್ಲ ಅನ್ಬಿಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ಯಲ್ಲ ನೀನು ಅಂತ ಬಿಟ್ಟು ಆಮೇಲೆ ಇನ್ನೊಂದು ಸತಿ ಬೆಂದಿಕಾಯಿ ಫ್ರೈ ಮಾಡದಕ್ಕೆ ನನಗೆ ಬರ್ಲ್ ಬರಲ್ಲ ನಾನು ನಮ್ಮಮ್ಮಾನು ಅಷ್ಟೊಂದು ಕುಕಿಂಗಲ್ಲಿ ಏನು ಇದಿಲ್ಲಿಲ್ಲ ಅವರು ನಮ್ಮ ಮಾಮಿ ಅವರೇ ಬೆಂಡೆಕಾಯನ್ನ ಕಟ್ ಮಾಡಿ ಇದು ಫ್ರೈ ಮಾಡಿಬಿಡು ಅಂತ ಹೇಳಿದ್ರು ಇವಾಗ ಹೇಳಿದ್ರೆ ನನ್ನ ಮಾನ ಮರ್ಯಾದೆ ಹೋಗುತ್ತಲ್ಲ ಇವಾಗ ಇಷ್ಟು ದೊಡ್ಡೋಳಾಗಿದ್ದಾಳೆ ಏನೂ ಮಾಡಕ್ಕೆ ಬರಲ್ಲ ಅನ್ಬಿಟ್ಟು ಆಯ್ತನ್ಬಿಟ್ಟು ಕಟ್ ಮಾಡಿಬಿಟ್ಟು ತಗೊಂಡೋಗಿ ಸಾಂಬಾರಲ್ಲಿ ಹಾಕಿಬಿಟ್ಟಿದ್ದೀನಿ ಅದನ್ನು ಬೆಂಡೆಕಾಯನ್ನ ಸಾಂಬಾರಲ್ಲಿ ಹಾಕ್ಬಿಟ್ಟಿದ್ದೀನಿ ಅದು ಒಂಥರ ಫಸ್ಟು ಫ್ರೈನು ಮಾಡಿಲ್ಲ ತಗೊಂಡೋಗಿ ಬೇಳೆ ಸಾರು ಎಲ್ಲ ಆಗಿ ರೆಡಿ ಆಗಿದೆ ಸಾಂಬಾರು ಅದರಲ್ಲಿ ಹೋಗಿ ಬೆಂಡೆಕಾಯಿ ಕಟ್ ಮಾಡಿ ಹಾಕ್ಬಿಟ್ಟು ಚೆನ್ನಾಗಿ ಕ ಕಾಯಿಸಿಬಿಟ್ಟಿದ್ದೀನಿ ಬಳ್ಸ್ಬಿಟ್ಟಿದ್ದೀನಿ ಆಮೇಲೆ ಸಾಂಬಾರೆಲ್ಲ ಒಂಥರ ಇದು ಬೆಂಡೆಕಾಯ್ದು ಇದು ಇರತ್ತಲ್ಲ ಅದನ್ನು ಒಂಚೂರು ಆಯಿತು ಬಟ್ ಟೇಸ್ಟ್ ಇತ್ತು ಅದು ಬಟ್ ಟೇಸ್ಟ್ ಇತ್ತು ಅದನ್ನ ಅಷ್ಟೊಂದೇನೂ ಇದು ಇರಲಿಲ್ಲ ಅದರಲ್ಲಿ ಮತ್ತು ತಿನ್ನಂಗಿದಿದ್ ಥರ ಇರ್ಲಿಲ್ಲಿಲ್ಲ ಚೆನ್ನಾಗಿತ್ತು ತಿನ್ನಕ್ಕೆ ಓಕೆ ಆ ಥರ ಅದು ಒಂದು ನಾನು ಸ್ಟಾರ್ಟಿಂಗಲ್ಲಿ ಆಮೇಲೆ ಕಸ್ಟಡ್ ಒಂದು ಮಾಡಿದೆ ಅದಕ್ಕಿನ್ನ ಫಸ್ಟು ಒಂದು ಸ್ವೀಟಲ್ಲಿ ನನಗೂ ಇಷ್ಟ ಯಾವಾಗ ಇದನ್ನು ವೆರೈಟಿ ವೆರೈಟಿ ಮಾಡಬೇಕು ಅಂತ ನನಗೆ ಒಂದು ಇದು ಆಸೆ ಅದಕ್ಕಾಗಿ ನಾನು ಕಸ್ಟಡ್ ಅಲ್ಲಿ ತಿನ್ಕೊಂಬಂದಿರೊದು ನಾನು ನಮ್ಮ ಮಾಮಿ ಅವರ ಮನೆಗೆ ನಮ್ಮನೆಗೆ ನಮ್ಮ ತಮ್ಮಾವ್ರ ಫ್ರೂಟ್ಸ್ ಅಂಗಡಿ ಇತ್ತು ನಮ್ಮಲ್ಲೇ ಫ್ರೂಟ್ಸ್ ಇದ್ಬಿಟ್ಟು ನಾವು ಕಸ್ಟಡ್ ಮಾಡಲ್ಲ ಅನ್ಬಿಟ್ಟು ಅಲ್ಲಿ ನೋಡ್ಕೊಂಡು ಬಂದಿದ್ದೀನಿ ನೋಡ್ಕೊಂಡು ಅಂದರೆ ತಿನ್ಕೊಂಬಂದಿರೋದಸ್ಟೆ ನಾನು ಟೇಸ್ಟು ಇವಾಗ ಇವ್ರು ಏನು ಮಾಡಿದ್ದಾರೆ ಫ್ರಿಡ್ಜಲ್ಲಿ ಇಟ್ಟಿದಿದ್ದಿದ್ದಲ್ಲ ಇದು ಅಡಿಗೆ ಮಾಡ್ದಿ ಅಡಿಗೆ ಮಾಡಿಲ್ಯಲ್ಲಯೇ ಮಾಡ್ದಿಲ್ ಕುಕಿಂಗ್ ಇಲ್ಲ ಅದು ಹಾಂ ಹಾಲಲ್ಲಿ ಹಾಗೆ ಮಿಕ್ಸ್ ಮಾಡಿ ಫ್ರೂಟ್ ಹಾಕ್ಬಿಡೊದೇನೊ ಅನ್ಬಿಟ್ಟು ನಾನೇನು ಮಾಡಿದ್ದೀನಿ ಹಾಲು ಕಾಯಿಸಿಬಿಟ್ಟು ಪೌಡ್ರನ್ನು ಮಿಕ್ಸ್ ಮಾಡಿ ಫ್ರಿಡ್ಜಲ್ಲಿ ಇಟ್ಬಿಟ್ಟಿದ್ದೀನಿ ಅದು ಒಂದು ಫೈವ್ ಟೆನ್ ಮಿನಿಟ್ಸ್ ಬಾಯ್ಲ್ ಮಾಡಬೇಕಂತೆ ಪೌಡ್ರ್ ಹಾಕಿ ಕಸ್ಟಡ್ ಪೌಡ್ರ ಅದನ್ನು ನಾನು ಹಾಕಿರಲಿಲ್ಲ ಹಾಗೆ ಮಿಕ್ಸ್ ಮಾಡಿ ಇಟ್ಬಿಟ್ಟೀನಿ ಅದೆಲ್ಲ ಫ್ರುಟ್ಸ್ ಹಾಕಿಬಿಟ್ಟಿದ್ದೀನಿ ನಮ್ಮಮ್ಮಂಗೆ ಗೊತ್ತೇ ಇಲ್ಲ ಅದು ಮಾಡಿರೋದು ನಾನು ಆಮೇಲೆ ಅಮ್ಮ ನಾನೀಥರ ಮಾಡಿದ್ದೀನಿ ಅಂದರೆ ನಮ್ಮಮ್ಮ ಚೆನ್ನಾಗಿ ಬೈದರು ಇದು ಕಸ್ಟಡ್ ಮಾಡಿರೋದಾ ನೀನು ಅಂತ ಅಯ್ಯೋ ಏನು ಮಾಡೋದು ಟೇಸ್ಟ್ ಮಾಡಿ ನೋಡಿದ್ರೆ ಯಾವುದೊ ಅದು ಅವರ ಮನೆಗೆ ಚೇಂಜ್ ಇತ್ತು ನಮ್ಮನೆದು ಸ್ವಲ್ಪ ಚೇಂಜ್ ಇದೆ ಯಾರಿಗೂ ಹೇಳ್ತಾ ಇರಲಿಲ್ಲ ನಾನು ಇದರಲ್ಲಿ ಏನು ಇಂಗ್ರೀಡಿಯೆನ್ಸ್ ಇದೆ ಅಂತ ನನ್ನ ಯಾರೂ ಕೇಳ್ತಾ ಇರಲಿಲ್ಲ ಅದನ್ನ ಏನಾದರೂ ಕೊಟ್ಟರೆ ಅದನ್ನು ನಾನು ಬಾಯ್ನಲ್ಲಿ ತಗೊಂಡು ಅದರದು ಸ್ಮೆಲ್ಲು ಅದರದು ಇದು ಇರತ್ತಲ್ಲ ಅದನ್ನು ನಾನು ಯೂಸ್ ಮಾಡ್ಕೊತಾ ಇದೆ ಇದರಲ್ಲಿ ಇದೇ ಬಿದ್ದಿದೆ ಇದರಲ್ಲಿ ಇದೇ ಹೋಗಿದೆ ಅನ್ಬಿಟ್ಟು ನಾನು ಇದು ಮಾಡಿಕೊಂಡು ಅದನ್ನು ತಗೊಂಡು ಬಂದು ನಾನು ಯೂಸ್ ಮಾಡ್ತಾ ಇದ್ದೆ ಅದು ಓಕೆ ರಾಂಗ್ ಆಗಿಬಿಟ್ರೆ ಓಕೆ ಇಲ್ಲ ನೆಕ್ಸ್ಟು ಅದನ್ನೇ ಇನ್ನೊಂದ್ಸತಿ ಅದು ಬಿ ಬಿಡಲ್ಲ ಇದಾಯಿತು ತಪ್ಪಾಯಿತು ಅಂತ ಬಿಡಲ್ಲ ತಿರ್ಗಾ ಇನ್ನೂ ಅದಕ್ಕೆ ಇನ್ನೊಂದ್ಸತಿ ಸ್ವಲ್ಪ ಮಾಡಿ ಟ್ರೈ ಮಾಡ್ತಾ ಇದ್ದೆ ಹೊ ಈ ಥರ ಇದೆ ಅಂತ ಆವಾಗ ಮೊಬೈಲಲ್ಲಿ ಏನೂ ಇರಲಿಲ್ಲ ಕುಕಿಂಗ್ ಬಗ್ಗೆ ಯಾವುದೊ ಒಂದು ಒನ್ ಚಾನಲ್ ಬರ್ತಾ ಇತ್ತು ಅದರಲ್ಲಿ ಒನ್ ಒಂದುವರೆ ಗಂಟೆಗೆ ಈ ಕನ್ನಡ ಈನಾಡು ಅಂತ ಒಂದು ಚಾನಲ್ ಬತ್ತಾ ಇತ್ತು ಅದರಲ್ಲಿ ತೋರ್ಸ್ತಾ ಇತ್ತು ಅದರಲ್ಲಿ ನೋಡಿ ನೋಡಿ ಒಂಚೂರು ಒಂಚೂರು ಚಿಕ್ದಲ್ಲಿಂದನೆ ನಾನು ಕಲ್ತುಬಿಟ್ಟೆ ಅಡಿಗೆ ವೆರೈಟಿ ಐಟಮ್ ಮಾಡೋದು ಕಲ್ತುಬಿಟ್ಟೆ ಯಾರಾದರೂ ಬರಲಿ ಇವಾಗ ನಮ್ಮ ಮದುವೆ ಆಗ್ದಿಲ್ದಿರೋ ಫಸ್ಟೆ ನಾನು ಸಿಕ್ಸ್ಟೀನ್ ಸೆವೆಂಟಿನ್ ಇಯರ್ಸಲ್ಲೇ ನಾನು ಎಷ್ಟೊಂದು ಜನ ಆದ್ರು ಬಂದರೆ ನನಗೆ ಏನು ಇದೇ ಇರಿಲ್ಲ ನಮ್ಮಮ್ಮಕ್ಕಷ್ಟೊಂದು ಕುಕಿಂಗ್ ಮಾಡಕ್ಕೆ ಬರಲ್ಲ ಬಟ್ ನಾನು ಎಲ್ಲ ಮಾಡ್ಬಿಡ್ತಾ ಇದ್ದೆ ಓಕೆ ಬಿರ್ಯಾನಿ ಕುಷ್ಕ ಕುರ್ಮ ವೆರೈಟಿ ಐಟಮ್ ಅದೆಲ್ಲ ಮಾಡಿಬಿಟ್ಟೆ ಯಾರಾದ್ರು ಹೆಸ್ರು ಹೇಳಿದ್ರೆ ನಾನು ಟೇಸ್ಟ್ ಕೊಟ್ಟರೆ ಸಾಕು ನನಗೆ ಹೊ ಹೋ ಇದು ಇದೇ ಮಸಾಲೆ ಇದರಲ್ಲಿ ಬಿದ್ದಿದೆ ಹ್ಞೂ ಇದು ಮಾಡ್ಬವ್ದು ಇದು ಯಾವ ಯಾವಾಗ ಹಾಕಿದ್ದಾರೆ ಅನ್ಬಿಟ್ಟು ನಾನು ಮಾಡಿ ಮಾಡಿ ಇಕ್ಬಿಡ್ತಾ ಇದ್ದೆ ನಮ್ಮಮ್ಮಗದೆಲ್ಲ ಟೇಸ್ಟ್ ತಗೊಳೊಕ್ಕೆ ಇದು ಮಾಡ್ತಾ ಮಾಡ್ತಾ ಇಲ್ಲ ನೀನೇನು ಇದು ಮಾಡಿದ್ಯಾ ಹಂಗೆ ಮಾಡಿದ್ಯಾ ಅಂತ ಇದ್ದರು ಅವ್ರು ಹೇಳ್ದ್ರು ನಾನು ಇದು ಮಾಡ್ಕೊತ ಇದಿಲ್ಲ ಬಟ್ ನನ್ಗೆ ಕುಕಿಂಗ್ ಕಲಿಬೇಕು ನಾನು ಅಂತ ಒಂದು ಆಸೆ ನನಗೆ ಏನಾದರೂ ಇಲ್ಲಿ ಒಂದು ಟೀ ಮಾಡದ್ರು ಅದರಲ್ಲಿ ಒಂದು ಅವ್ರು ಈವಾಗ ಯಾರಾದರೂ ರಿಲೇಶನ್ ಮನೆಗೋಗ್ತಾರೆ ಅದರಲ್ಲಿ ಟೀಯಲ್ಲಿ ಒಂದು ಜಿಂಜರ್ ಹಾಕಿರ್ತಾರೆ ಅದು ನನಗೆ ಗೊತ್ತೇ ಇರಲಿಲ್ಲ ನಮಗೆ ನಮ್ಮ ನಮ್ಮಮ್ಮ ಅಷ್ಟೊಂದು ಕುಕಿಂಗಲ್ಲಿ ಏನು ಇಂಟ್ರಸ್ಟ್ ತಗೊಳಲ್ಲ ಅವರು ಇದು ಟ್ ಏನೋ ಅವ್ರ್ಗೆ ಬರೋದು ಅವ್ರು ಮಾಡ್ಕೊಡ್ತಾ ಇದ್ದರು ಅಷ್ಟೆ ನಾನೆಲ್ಲಾದರೂ ಹೋದ್ರೆ ಅವರ ಮನೆಗೆ ಚೇಂಜ್ ಇರ್ತಾ ಇದಲ್ಲ ಸ್ವಲ್ಪ ಹ್ಞೂ ಇದು ಹೆಂಗಿದೆ ಇದರಲ್ಲಿ ಏನು ಬಿದ್ದಿದೆ ಅನ್ಬಿಟ್ಟು ನಾನು ನೆಕ್ಸ್ಟ್ ಅದನ್ನು ಮಾಡ್ಕೊತ ಇದ್ದೆ ಫಾಲೋ ಮಾಡ್ಕೊತ ಇದ್ದೆ ಯಾರಿಗೂ ಹೇಳ್ತಾ ಇರಲಿಲ್ಲ ಈ ಥರದ್ದು ಬೇಕು ನನಗೆ ಇದು ರೆಸಿಪಿ ಏನು ಅಂತ ನಾನು ಹೇಳ್ತಾ ಇರಲಿಲ್ಲ ನಮಗೆ ನಮ್ಮಜ್ಜಿ ಇದ್ದರು ಅವರು ತುಂಬ ಆಸೆ ಮಾಡ್ತಾ ಇದ್ದರು ನನ್ನ ಯಾರಾದರೂ ನಮ್ಮಜ್ಜಿ ಮನೆಗೋದ್ರೆ ನಮ್ಮಜ್ಜಿ ಯಾವಾಗಾದ್ರು ಹೇಳ್ತಾ ಇದ್ದೆ ಅಮ್ಮ ಶಾಹಿನಾ ಅಷ್ಟು ಚೆನ್ನಾಗಿ ಅಡಿಗೆ ಮಾಡಿದ್ಯಾ ಇಷ್ಟು ಇದ್ದೆ ನೋಡು ಅವರ ನೋಡು ಚಪಾತಿ ಹೆಂಗೆ ರೌಂಡ್ ಮಾಡಿದ್ಯಾ ಅನ್ಬಿಟ್ಟು ಹೇಳ್ತಾ ಇದ್ರು ಅವರು ಅವರು ನಾನು ಹೋದ್ರೆ ಖುಷಿ ಆಗ್ಬಿಡ್ತಾ ಇದ್ದರು ಅಜ್ಜಿ ನಾನು ಮದುವೆಗೂ ಅಷ್ಟೆ ನನಗೆ ನೋಡಕ್ಕೆ ನಮ್ಮ ಅತ್ತೆವ್ರು ಬಂದಿದ್ದರು ನೋಡೊಕ್ಕೆ ಅವರು ಕಿಚನಲ್ಲಿ ನಾನು ನಮ್ಮ ಅವರ ಗೊತ್ತಿಲ್ದಿರ ಥರ ನಾನು ಬಿರ್ಯಾನಿ ಮಾಡ್ಬಿಟ್ಟಿದ್ದೀನಿ ಅವ್ರು ಕೇಳ್ ಕೇಳೇ ಇಲ್ಲ ಹೇಳೇ ಇಲ್ದೆ ನಮಗೆ ಬಂದುಬಿಟ್ಟಿದ್ದಾರೆ ಅವರು ಬಂದ್ಬಿಟ್ಟಿದ್ರು ಆಮೇಲೆ ನಮ್ಮಣ್ಣಾವರು ಇಲ್ಲ ಮಟನ್ನು ಅದು ಇದು ಎಲ್ಲ ತಗೋ ಬಂದವ್ರು ತಗೋ ಬಂದ್ಬಿಟ್ಟಿದ್ರು ನಾನು ಒಳ್ಗಡೆಯಿಂದನೇ ಜಲ್ದಿ ಜಲ್ದಿ ಮಾಡಿಬಿಟ್ಟೆ ಕಿಚನಲ್ಲೆ ಹೆಣ್ಣಕ್ಕೆ ನೋಡೊಕ್ಕೆ ಬಂದಿರೊದು ಇವಾಗ ರೂಮಾಗೆ ಇರ್ತರೆ ಹೆಣ್ಣನ್ನು ನೋಡೋಕ್ಕೆ ಬಂದರೆ ಇವಾಗ ನಮ್ಮಮ್ಮ ಅಷ್ಟೊಂದು ಇದಿಲ್ಲ ಟಕ್ಕಂತ ಅವ್ರು ಬಂದಿರೊದು ಒಂದು ಹಾಫ್ ಅನ್ ಹವರ್ ಹಾಗೆ ಕೂತಿದ್ದಾರೆ ಅವರು ಇವಾಗ ಸಾ ಊಟದ ಟೈಮ್ ಆಗ್ತಾಯಿದೆ ಅದ್ಬಿಟ್ಟು ನಮ್ಮಮ್ಮವರು ಎಲ್ಲರೂ ಇಲ್ಲೇ ಊಟ ಮಾಡ್ಕೊಂಡು ಹೋಗಿರಿ ಊಟ ಮಾಡ್ಕೊಂಡು ಹೋಗಿರಿ ಅಂತ ನಮ್ಮಮ್ಮ ನಮ್ಮ ಆಂಟಿಗೆ ಕಾಲ್ ಮಾಡ್ತಾ ಇದ್ದಾರೆ ಬಾ ಸ್ವಲ್ಪ ಅವ್ರು ಬಂದವ್ರೆ ಅಡಿಗೆ ಮಾಡಬೇಕು ಅಂತ ಅವರು ಇಲ್ಲ ನಾನು ಆಚೆ ಹೋಗಿದ್ದೀನಿ ಅಂತ ಹೇಳಿದ್ರು ಆಮೇಲೆ ನಾನೇ ನಿಂತ್ಬಿಟ್ಟು ಮಾಡಿಬಿಟ್ಟೆ ನಮ್ಮತ್ತೆವರು ನೋಡ್ಕೊಂಡು ಬಿಟ್ಟವ್ರೆ ಫಸ್ಟೆ ಹೇಗೋ ಕಿಚನ್ ಡೋರಿಂದ ನೋಡ್ಕೊಂಬಿಟ್ಟವ್ರೆ ನೋಡಿಬಿಟ್ಟು ಅವ್ರು ತಿನ್ನು ತಿನ್ನಕ್ಕೊಟ್ರು ನಾವು ಬಿರ್ಯಾನಿ ಓಕೆ ಅಂತ ಹೋಗಿಬಿಟ್ರು ಅವರು ಹೋಗಿಬಿಟ್ರು ಆಮೇಲೆ ನನ್ನ ನನ್ನ ಮದುವೆ ಆದಮೇಲೆ ಅವ್ರು ಹೇಳಿದ್ರು ನನಗೆ ನೀನು ಆವತ್ತು ಮಾಡಿದಿದ್ದ ಬಿರ್ಯಾನಿನೇ ತುಂಬ ಚೆನ್ನಾಗಿತ್ತು ಅಂತ ನನ್ನ ಮದುವೆ ಮಾಡ್ಕೊಂಡು ಹೋದ್ರು ಅಷ್ಟೆ ನಮ್ಮ ಅತ್ತೆ ಮನೆಯವರು ಎಲ್ಲ ನನಗೆ ಮಕ್ಕಳು ಅಷ್ಟೆ ದೊಡ್ಡೋರು ಅಷ್ಟೆ ನನಗೆ ತುಂಬ ಇದು ಮಾಡ್ತಾ ಇದ್ದರು ಓ ಮಾಮಿ ಚೆನ್ನಾಗಿ ಅಡಿಗೆ ಮಾಡ್ತಾರೆ ಮಾಮಿ ಈ ಥರ ಮಾಡಿದರು ಮಾಮಿ ಈ ಥರ ಮಾಡಿದರು ಅಂತ ನನಗೆಲ್ಲರೂ ಮಕ್ಕಳೆಲ್ಲ ನನ್ನದು ಇದಾಗ್ಬಿಟ್ಟಿದ್ರು ಫೇವ್ರೇಟ್ ಮಾಮಿ ಆಗಿಬಿಟ್ಟಿದ್ದೆ ನಾನು ಎಲ್ಲರ್ಗು ಅಷ್ಟೆ ಫೈಫ್ ನಮ್ಮ ಹಸ್ಬೆಂಡ್ಗೆ ಫೈವ್ ಸಿಸ್ಟರ್ಸ್ ಇರೋದು ಅವ್ರವ್ರೆಲ್ಲರಿಗೂ ಮದುವೆ ಆಗಿದ್ದರು ಅವರ ಮಕ್ಳು ಟೆನ್ ಇಯರ್ಸ್ ಲೆವೆನ್ ಇಯರ್ಸ್ ಟ್ವೆಲ್ ಇಯರ್ಸ್ ಆ ಥರ ಮಕ್ಕಳಿದ್ರು ಅವ್ರಿಗೆ ಇನ್ನು ದೊಡ್ಡವ್ರ್ದ್ ಇನ್ನೂ ಸಲ್ಪ ದೊಡ್ಡೋರು ಅವರೆಲ್ಲ ನನಗೆ ಇದು ಮಾಡಿಬಿಟ್ಟೆ ಹೇಳ್ಬಿಟ್ಟು ನನಗೆ ತುಂಬ ಕಷ್ಟ ಆಗ್ತಾಯಿತ್ತು ಬಟ್ ವೆರೈಟಿ ವೆರೈಟಿ ಐಟಮ್ ಮಾಡಿ ಕೊಟ್ಬಿಟ್ಟೆ ಸ್ಟಾರ್ಟಿಂಗಲ್ಲಿ ಆಮೇಲೆ ಅವ್ರಿಗೆಲ್ಲ ಬಂದಮೇಲೆ ಫ್ಯಾಮ್ಲಿ ದೊಡ್ಡ ಫ್ಯಾಮ್ಲಿ ಆಮೆಲೇನೆ ಕಷ್ಟ ಆಗ್ತಾ ಇದ್ದು ಇವಾಗ ಪ್ರೆಗ್ನೆಂಟ್ ಆಯಿತು ಆ ಟೈಮಲೆಲ್ಲೆಲ್ಲ ನನಗೆ ಕಷ್ಟ ಆಯಿತು ಬಟ್ ನನಗೂ ಖುಷಿ ಆಗ್ತಾಯಿತ್ತು ನನಗೆ ಏನಾದರೂ ಹೇಳ್ದ್ರೆ ಏ ಮಾಮಿ ನೀವು ಇದು ಮಾಡಿದ್ದರೆ ಚೆನ್ನಾಗಿತ್ತು ಇವಾಗುನ್ನ ಮಾಡಿರಿ ಅಂದರೆ ಓಕೆಮ್ಮಾ ಮಾಡ್ಕೋತೀನಿ ಅಷ್ಟೋ ನನ್ಗೇನು ಕಷ್ಟ ಇರಲಿ ಬಟ್ ಅವ್ರಿಗೆ ಇಷ್ಟ ಆಯಿತಲ್ಲ ತಿನ್ನಕ್ಕೆ ಅವ್ರ್ಗೆ ಇನ್ನೊಂದು ಐಟಮ್ ನಾನು ಮಾಡಿದ್ದಿದ್ದು ಅಡಿಗೆ ಚೆನ್ನಾಗೆ ಇದು ಆಯಿತಲ್ಲ ಅನ್ಬಿಟ್ಟು ನಾನು ಅದು ನನಗೆ ಆಗ್ತಾಯಿದಿದ್ದ ಕಷ್ಟನ ನಾನು ನೋಡ್ತಾ ಇರಲಿಲ್ಲ ಅದು ಅವ್ರ್ಗೆ ಮಾಡ್ಕೊಡ್ತಾ ಇದ್ದೆ ಇವಾಗ ಬಿರ್ಯಾನಿ ವೆರೈಟಿ ವೆರೈಟಿ ಬಿರ್ಯಾನಿ ಮಾಡಕ್ಕೆ ಆಸೆ ನನಗೆ ನಮ್ಮ ಹಸ್ಬೆಂಡ್ಗೂ ಅಷ್ಟೆ ಮದುವೆ ಮಾಡ್ಕೊಂಡು ಹೋಗಿದ್ದ ತಕ್ಷಣನೆ ಫೈವ್ ಇದಕ್ಕೆ ಫೈವ್ ಡೇಸ್ಗೆ ಅಡ್ಗೆಗೆ ಬಿಡ್ತಾರೆ ಆವತ್ತು ಮಾಡಿಕೊಟ್ಟಿದ್ದೆ ನಾನು ತುಂಬಾ ಚೆನ್ನಾಗಿತ್ತು ಅನ್ಬಿಟ್ಟು ನಮ್ಮ ಹಸ್ಬೆಂಡು ಯಾರು ಅಮ್ಮ ತಂಗಿಯವ್ರು ಏನು ಏ ನೋಡೇ ಇಲ್ಲ ಹೇಳಿಬಿಟ್ರು ಕುಕಿಂಗ್ ಚೆನ್ನಾಗಿ ಮಾಡಿದ್ದೀರ ಅಂತ ನಮ್ಮ ಅವ್ರ್ದು ಸಿಸ್ಟರ್ರ್ ಮುಖನು ನೋಡೊಕ್ಕೆ ಆಗಿಲ್ಲ ಏನು ಇಷ್ಟರಲ್ಲಿ ನಾನು ಮಾಡ್ಕೊಟ್ಟಿದ್ದು ಇಲ್ಲ ಹೋಯ್ತು ಇವಾಗ ವೈಫ್ ಬಂದ ತಕ್ಷಣ ಅಂತ ಅವರು ಸ್ವಲ್ಪ ಇದು ಮಾಡ್ಕೊಂಡಿದ್ರು ಅದು ಮೀನು ಫಿಶ್ ಮಾಡಿದಿದ್ದು ನಾನು ಆ ಫಿಶ್ ಮಾಡಕ್ಕೆ ನನಗೆ ಬರಲ್ಲ ನಮ್ಮಮ್ಮ ಫಿಶ್ ಅಂದರೆ ತಿನ್ನಲ್ಲ ಬಟ್ ಅವ್ರು ಫಿಶ್ಶೂ ಫಸ್ಟ್ ಮಾಡಬೇಕು ಅಡಿಗೆ ಅಂತ ನಮ್ಮ ಜನದಲ್ಲಿ ಆ ಫಿಶ್ದು ಕಟ್ಟಾ ಫ್ರೈ ಮಾಡೇ ತಿಂತಾಯಿದ್ರು ನಮ್ಮಮ್ಮ ಮನೆಗೆ ಅದನ್ನು ಗೊಜ್ಜು ಥರ ಒಂಥರ ಸಾರು ಥರ ಅದು ಮಾಡ್ತಾ ಇರಲಿಲ್ಲ ನನಗೆ ಅದು ಟೇಸ್ಟೇ ಇಲ್ಲ ನನಗೆ ಅದು ನಾನು ಯೇ ತಿಂದೇ ಇಲ್ಲ ನಾನು ಅದು ನಮಗೂ ಇಷ್ಟ ಇರಲಿಲ್ಲ ಎಲ್ಲ ಅದಕ್ಕೆ ಸಾರು ಮಾಡ್ತಾ ಇರಲಿಲ್ಲ ನಾವು ಆಮೇಲೆ ಏನು ಮಾಡೋದು ಅನ್ಬಿಟ್ಟು ನಾನೇನು ಮಾಡಿಬಿಟ್ಟೆ ಹ್ಞೂ ಟಮೆಟೊದ್ದು ಇದು ಬರುತ್ತಲ್ಲ ಬದನೇಕಾಯಿ ಹಾಕಿ ಒಂದು ಥರ ಹುಳಿ ಥರ ಇದು ಮಾಡೋದು ಅದನ್ನು ಚೆನ್ನಾಗಿ ಮಾಡಿಬಿಟ್ಟು ಅದನ್ನು ಕುಕ್ ಮಾಡಿಬಿಟ್ಟು ಆಮೇಲೆ ನಮ್ಮಮ್ಮ ಹೇಳು ನಮ್ಮತ್ತೆ ಹೇಳ್ತಾ ಇದ್ದರು ಫಿಶ್ಶೂ ಸ್ವಲ್ಪ ಜಾಸ್ತಿ ಬೊಯ್ಲ್ ಮಾಡಬೇಡಮ್ಮ ಟಕ್ಕಂತ ಆಫ್ ಮಾಡಿಬಿಡಮ್ಮಾ ಅದನ್ನು ಟಿಪ್ಸ್ ತಗೊಂಡೆ ನಾನು ಅದು ಹೇಳ್ತಾ ಇದಿದ್ದ ಮಾತು ಮನಸ್ಸಲ್ಲಿ ಇಕ್ಕೊಂಡೆ ನಾನು ಇಟ್ಬಿಟ್ಟು ಜಾಸ್ತಿ ಕುಕ್ ಮಾಡಬಾರ್ದು ಇದರಲ್ಲಿ ಅನ್ಬಿಟ್ಟು ಅದೊಂದು ಇದು ನೋಡಿ ಬಿಟ್ಟು ನಾನು ಹಾಕ್ಬಿಟ್ಟು ಆಫ್ ಮಾಡಿಬಿಟ್ಟೆ ಸಲ್ಪ ಹೊತ್ತಿಗೆಲ್ಲ ಅದು ಟೇಸ್ಟ್ ಅಷ್ಟು ಚೆನ್ನಾಗಿತ್ತು ಅದು ಫಿಶ್ಶಿದು ಅದು ಕರೀದು ಅದೆಲ್ಲ ಅದು ಅವರು ಇದು ಮಾಡ್ಕೊಂಡ್ರು ತುಂಬ ಚೆನ್ನಾಗಿ ಮಾಡಿದ್ಯಾ ಅನ್ಬಿಟ್ಟು ಎನಾದ್ರಕು ಅನ್ನಲ್ಲ ನಾನು ಅಡಿಗೆ ಮಾ ನಾನಂತು ಅಡಿಗೆ ಮಾಡಿದ್ರೆ ಯಾರು ಫೈಲ್ ಮಾಡಲ್ಲ ಬಟ್ ಚೆನ್ನಾಗಿ ಮಾಡ್ತಿಯಾ ಎಲ್ಲರೂ ನನ್ನ ಫ್ರೆಂಡ್ಸಲ್ಲಿ ಎಲ್ಲ ನನಗೆ ತುಂಬ ಇದು ಮಾಡ್ತಾರೆ ಹೋಗು ನೀನು ಮಾಡಿಬಿಡು ಹೋಗು ನೀನು ಇದು ಮಾಡಿ ನಮ್ಮ ಅಣ್ಣ ತಮ್ಮ ಅವರು ನಮ್ಮಣ್ಣಗೆ ಆಯಿತು ಅವ್ರಿಗೆ ಪಾರ್ಟಿ ಕೊಟ್ಟಿದ್ದೆ ಫೈವ್ ಟೈಪ್ಸು ಇದು ಕೊಟ್ಟಿದ್ದೆ ನಾನು ಸ್ವೀಟ್ಸ್ ಮಾಡಿಸಿದ್ದೆ ಅದು ಏನೇನೋ ವೆರೈಟಿ ವೆರೈಟಿ ಬಿರ್ಯಾನೀಸು ಅದು ಇದು ಎಲ್ಲ ಮಾಡಿದೆ ಬಟ್ ನನ್ಗೆ ಕುಕಿಂಗ್ ಅಂದರೆ ತುಂಬ ಇಷ್ಟ ಓಕೆನಾ